ನನ್ನ ಹೆಸ್ರು ಅಭಿಷೇಕ್ ಅಂತ ನಾನು ಮೈಸೂರಲ್ಲಿ ಇರೋದು ಮೈಸೂರಲ್ಲಿ ರೋಟ್ರಿ ಸ್ಕೂಲಲ್ಲಿ ಓದ್ತಾಯಿದ್ದಿದ್ದು ಸ್ಕೂಲಲ್ಲಿ ಇದ್ದಾಗ ನಮಗೆ ಮಾರ್ಚ್ ಫಾಸ್ಟು ಅದು ಇದು ಬೆಳಗ್ಗೆ ಎದ್ದು ಸ್ಕೂಲ್ಗೆ ಹೋಗೋಕ್ಕೆ ಬೇಜಾರು ಹೆಂಗೊ ಮನೆಯಿಂದ ಕರ್ಕೊ ಹೋಗೋರು ಸ್ಕೂಲ್ಗೆ ಹೋದ್ಮೇಲೆ ಸ್ಕೂಲಿಂದ ವಾಪಸ್ಸು ಯಾವಾಗ ಬರ್ತೀನಿ ಬರ್ತೀನಿ ಅಂತಲೇ ಇರೋದು ಸ್ಕೂಲಲ್ಲಿ ನಾನು ಅತ್ಲೆಟಿಕ್ ಪ್ಲೇಯರು ನನಗೆ ರನ್ನಿಂಗು ಅದು ಇದು ಎಲ್ಲ ತುಂಬ ಇಷ್ಟ ಇತ್ತು ಅಲ್ಲಿಗೆ ರನ್ನಿಂಗ್ ಎಲ್ಲ ಮಾಡ್ತಾಯಿದ್ದೀವಿ ರನ್ನಿಂಗ್ ಮುಗಿಸ್ತಾಯಿದ್ದೀವಿ ಬೆಳಗ್ಗೆಯಿಂದ ವಾರ್ಮ್ ಅಪ್ಪು ಅದು ಇದು ಆಮೇಲೆ ವಾಪಸ್ಸು ಕ್ಲಾಸಸ್ಸು ಪಿ ಟಿ ಟೈಮ್ ಬಿಟ್ಟರೇನೆ ಖುಷಿ ನಮಗೆ ಪಿ ಟಿಯಲ್ಲಿ ಆಟ ಆಡಿಕೊಂಡು ಹುಡುಗೀರ್ಗಳಿಗೆಲ್ಲ ಬಾಲಲ್ಲೆಲ್ಲ ಆಟ ಆಡಿ ಹೊಡ್ಕೊಂಡು ಹಂಗೆ ಆಟ ಆಡ್ಕೊಂಡು ಇದ್ವಿ ಅದಾದ್ಮೇಲೆ ಸ್ಕೂಲ್ ಬಿಡ್ತಾಯಿದ್ದಂತೆ ಸೀದ ಸೈಕಲ್ ಎತ್ಕೊಂಡು ಅಲ್ಲಿ ಗ್ರೌಂಡ್ ಇರೋದು ಗ್ರೌಂಡ್ಗೆ ಹೊರ್ಟೊಯ್ತಾ ಇದ್ವಿ ಮನೆಗೆ ಹೋಗ್ತಾ ಇರಲಿಲ್ಲ ಅಲ್ಲಿ ಗ್ರೌಂಡಲ್ಲಿ ಆಟ ಆಡಿಕೊಂಡು ಅಲ್ಲಿಂದ ಸ್ಕೂಲಲ್ಲೆಲ್ಲ ಟ್ರಿಪ್ಗಳು ಕರ್ಕೊ ಹೋಗ್ತಾಯಿದ್ರು ಟ್ರಿಪ್ಗೆ ಹೋದಾಗ ಹಿಂಗೆ ಒಂದು ಸರ್ತಿ ಮುರ್ಡೇಶ್ವರಕ್ಕೆ ಕರ್ಕೊ ಹೋಗಿರ್ತಾರೆ ನಾವು ಚಿಕ್ಕ ಹುಡುಗರು ಅಂತ ಅಂದ್ಬಿಟ್ಟು ನೀರಲ್ಲಿ ಆಟ ಆಡೋಕೆ ಬಿಡ್ತಾಯಿರ್ಲಿಲ್ಲ ನಾವು ಹಂಗೊ ಹೆಂಗೆಂಗೊ ಅಟ ಮಾಡ್ಕೊಂಡು ಹಾರಿಬಿಡ್ತಾಯಿದ್ವಿ ಸೈಲೆಂಟಾಗಿ ಸರ್ಗಳು ಗೊತ್ತಾಗದೇ ಇರೋಂಗೆ ಅದಾದ್ಮೇಲೆ ಅಷ್ಟಲ್ಲೆ ಸ್ಕೂಲಲೆಲ್ಲ ಮೊಬೈಲ್ ಯೂಸ್ ಮಾಡೋದು ಅದು ಇದು ಎಲ್ಲ ಇರ್ತಾಯಿರ್ಲಿಲ್ಲ ನಮ್ಮ ಸರ್ಗಳದ್ದೆಲ್ಲ ಈಸ್ಕೊಂಡು ಫೋಟೋ ಎಲ್ಲ ಒಂದೊಂದು ಥರ ಫೋಟೋ ತೆಗ್ಸ್ಕೊಂಡು ನಾನು ನನ್ನ ಫ್ರೆಂಡ್ಸೆಲ್ಲ ಫೋಟೋ ಎಲ್ಲ ತೆಗೆಸ್ಕೊಂಡು ಅದಾದ್ಮೇಲೆ ವಾಪಸ್ಸು ಅಲ್ಲಿಂದ ಇನ್ನೊಂದು ಕಡೆ ಕರ್ಕೊ ಹೋಗ್ತಾರೆ ಮೈಸೂರು ಹತ್ರ ಹೋಗ್ತೀವಿ ಮೈಸೂರಲ್ಲಿ ಮುಗಿಸ್ತಾ ಇದ್ದಂತೆ ವಂಡರ್ ಲ ಟ್ರಿಪ್ ಅಂತ ಒಂದು ಸರ್ತಿ ಕರ್ಕೊ ಹೋಗ್ತಾರೆ ವಂಡರ್ ಲ ಟ್ರಿಪ್ಪಲ್ಲಿ ಫುಲ್ಲು ಗೇಮ್ಸ್ಗಳು ಅದು ಇದು ಊಟ ತಿಂಡಿ ಎಲ್ಲ ಮಾಡ್ತೀವಿ ವಂಡರ್ ಲ ಟ್ರಿಪ್ಪೆಲ್ಲ ಮುಗಿಸ್ತೀವಿ ವಂಡರ್ ಲ ಟ್ರಿಪ್ ಮಾಡ್ಕೊಂಡು ಹಂಗೆ ಹೋಗ್ತಾ ಹೋಗ್ತಾ ಬರೀ ಸ್ಪೋರ್ಟ್ಸು ಅದು ಇದು ಅಂದ್ಕೊಂಡು ಕೊನೆಗೆ ಎಕ್ಸಾಮ್ ಟೈಮು ಟೆಂತ್ಗೆ ಬರ್ತೀವಿ ಟೆಂತ್ ಎಕ್ಸಾಮು ಎಕ್ಸಾಮ್ ಎಲ್ಲ ಮುಗಿಸ್ತಾ ಇದ್ದಂತೆ ನೆಕ್ಸ್ಟ್ ಇನ್ನೇನಪ್ಪಾ ಮುಗೀತಲ್ಲ ಅಂತ ಕಾಲೇಜ್ ಲೈಫ್ ಹೋಗ್ತಾ ಇದ್ದಂತೆ ಕಾಲೇಜು ಕಾಲೇಜಲ್ಲಂತೂ ಕೇಳೋಂಗಿಲ್ಲ ಫ್ರೆಂಡ್ಸ್ಗಳು ಎಲ್ಲ ಫುಲ್ಲು ಗಾಡಿಗಳನ್ನ ಕೊಡಿ ಗಾಡಿ ಕೊಟ್ಟರು ಮನೆಯಲ್ಲಿ ಗಾಡಿ ಎತ್ಕೊಂಡ್ವಿ ಆಮೇಲೆ ನಾನಿಲ್ಲಿ ಆಟ ಆಡ್ತಾಯಿದ್ದೀನಿ ನೋಡ್ಬಿಟ್ಟು ಡ್ಯಾಡಿ ಆಸ್ಟೆಲಿಗೆ ಹಾಕ್ಬಿಡ್ತಾರೆ ಸೆಕೆಂಡ್ ಪಿ ಯು ಆಸ್ಟೆಲ್ ಲೈಫಲ್ಲಿ ಇರ್ತೀವಿ ಆಸ್ಟೆಲಲ್ಲಂತು ಫುಲ್ಲು ಎಲ್ಲ ನಮ್ಮದೆ ಒಂದು ಗ್ಯಾಂಗು ಇನ್ನೊಬ್ರದ್ದು ಒಂದು ಗ್ಯಾಂಗು ಎಲ್ಲ ಗೇಮ್ಸ್ಗಳು ಯಾವುದೇ ಒಂದು ಕಬಡ್ಡಿ ಮ್ಯಾಚೆ ಬರಲಿ ಕಬಡ್ಡಿಲಿ ಹಂಗೆ ಆಟ ಆಡ್ಕೊಂಡು ಹಿಂಗೆ ಆಟ ಆಡ್ಕೊಂಡು ಆಸ್ಟೆಲಲ್ಲಿ ಮೊಬೈಲ್ ತರೋಂಗೆ ಇರಲ್ಲ ನಾವು ಹಂಗೂ ಅಲ್ಲಿ ಇಲ್ಲಿ ಟ್ರಂಕು ಅದು ಇದರಲ್ಲೆಲ್ಲ ಎತ್ತಿಟ್ಟು ಇರ್ತೀವಿ ಮೊಬೈಲ್ ತಗೋ ಬರ್ತೀವಿ ಮೊಬೈಲ್ ತಗೋ ಬಂದ್ಬಿಟ್ಟು ಮೊಬೈಲೆಲ್ಲ ಫೋಟೋ ತಗೊಂಡು ಸರ್ ಹತ್ರ ಸಿಕ್ಕಾಕೊಂಡು ಬಿಟ್ಟಿರ್ತೀವಿ ನಂಗೆ ಈಗಲೂ ಅದೇ ಸರ್ ಹತ್ರ ಸಿಗಾಕೊಂಡ್ಬಿಟ್ಟು ಆಮೇಲೆ ಅವರು ನಂಗೆ ಹೊಡಿತಾ ಇದ್ದಂತೆ ನನ್ನ ಫ್ರೆಂಡ್ ಕರೆಸ್ತಾರೆ ನಿನ್ನ ಫೋಟೋ ನಿನಗೂ ಗೊತ್ತಿಲ್ವ ಫೋನ್ದು ಅಂತಂದು ಹೇಳೋದಲ್ವ ಅಂತ ಅಂದ್ರೆ ಅವನು ಸರ್ ನಂಗೆ ಅವೆಲ್ಲ ಗೊತ್ತೆ ಇಲ್ಲ ಸರ್ ಏನು ಸರ್ ಅಂತಾನೆ ನೋಡಿದ್ರೆ ನಮ್ಗೆ ಹೇಳ್ದೆ ಅವನೇ ಫೋಟೋ ತಗೊಂಡು ಬಿಟ್ಟಿರ್ತಾನೆ ಅವನು ಹೊಡ್ಸ್ಕೊಳ್ತಾನೆ ಅದು ಆಯ್ತದೆ ಅದಾದ್ಮೇಲೆ ಪುನಃ ಇನ್ನೇನು ಅಂತ ಮೊಬೈಲ್ ಸಿಗಾಕೊಳ್ತೀವಿ ಅದಾದ್ಮೇಲೆ ಫುಲ್ಲು ಚೇಷ್ಟೆ ನಮ್ಮ ಟೀಮ್ ಎಲ್ಲ ಒಟ್ಟಿಗೆ ಒಂದು ಸರ್ತಿ ಸಿಗಾಕ್ಕೊಂಡು ಸರ್ ಹತ್ರ ಒಡ್ಸ್ಕೊಳ್ತೀವಿ ಆಮೇಲೆ ಹಂಗೆ ಕ್ಲಾಸ್ಗಳು ಕ್ಲಾಸ್ಗಳ್ಗೆ ಹೋಗ್ತಾಯಿದ್ದೀವಿ ಆ ಸಬ್ಜೆಕ್ಟ್ ಈ ಸಬ್ಜೆಕ್ಟ್ ನನಗೆ ಹಿಂದಿ ಟೀಚರು ಫುಲ್ಲು ಎನ್ಕರೇಜ್ ಮಾಡ್ತಾ ಈ ಸ್ಟಡೀಸ್ ಬಗ್ಗೆ ಹಂಗೆ ಅದು ಇದು ಮಾತಾಡಿಕೊಂಡು ಕೊನೆಗೆ ಕಾಲೇಜು ಎಲ್ಲ ಮುಗೀತದೆ ಕಾಲೇಜಲೆಲ್ಲ ಟ್ರಿಪ್ಪಿಗೆ ಕರ್ಕೊ ಹೋಗೋರು ಟ್ರಿಪ್ಗೆ ಹೋದಾಗ ಜಿ ಆರ್ ಎಸ್ ಫನ್ ಟಿಶ್ಯು ಪಾರ್ಕು ಅಲ್ಲಿ ಇಲ್ಲಿಗೆ ಟ್ರಿಪ್ ಹಾಕೋರು ಅಲ್ಲಿಗೆ ಹೋಗ್ತಾಯಿದ್ವಿ ಅಲ್ಲೆಲ್ಲ ಫುಲ್ ಆಟ ಆಡ್ಕೊಂಡು ಸ್ಕೂಲಿಂದ ಪ್ರೆಷರ್ಸ್ ಡೇ ಅದು ಇದು ಎಲ್ಲ ಮಾಡೋರು ಕಾಲೇಜ್ ಅವರು ಆ ಕ ಫ್ರೆಷರ್ಸ್ ಡೇ ಅಲ್ಲೂ ಅಷ್ಟೇ ಎಲ್ಲ ಫುಲ್ ರೆಡಿಯಾಗಿ ಫುಲ್ಲು ಡಿ ಜೆ ಪಾರ್ಟಿ ಅದು ಇದು ಅಂದ್ಕೊಂಡು ಇರೋದು ಅದನ್ನೆಲ್ಲ ಎಂಜಾಯ್ ಮಾಡಿಕೊಂಡು ಹಂಗೆ ಮುಗಿಸ್ಕೊಂಡು ಪ್ರೆಷರ್ಸ್ ಡೆ ಕಂಪ್ಲೀಟ್ ಮಾಡ್ತೇವೆ ಅದು ಕಂಪ್ಲೀಟ್ ಮಾಡ್ತಾಯಿದ್ದಂತೆ ಅತ್ಲೆಟಿಕ್ ಸ್ಟಾರ್ಟ್ ಆಯ್ತದೆ ಅತ್ಲೆಟಿಕಲ್ ರನ್ನಿಂಗ್ ಮಾಡ್ತಾಯಿರ್ತೀವಿ ನಮ್ಗೆ ಕ್ಲಾಸ್ಗೆ ಹೋಗೋಕೆ ಬೇಜಾರು ಅದಕ್ಕೆನೆ ಅತ್ಲೆಟಿಕ್ಸು ಟ್ರೈನಿಂಗು ಅಂದ್ಕೊಂಡು ಎದ್ದೆದ್ದು ಬಂದ್ಬಿಡ್ತಾ ಇದ್ವಿ ಸ್ಪೋ ಅಲ್ಲಿಂದ ಕ್ರಿಕೆಟ್ ಆಡ್ಕೊಂಡು ಕ್ರಿಕೆಟಿಂದ ಖೋಖೋ ಪ್ಲೇಯರ್ ನಾನು ಖೋಖೋ ಟ್ರೈನಿಂಗ್ ಕೊಟ್ಕೊಂಡು ಹುಡುಗರ್ಗಳಿಗೆ ನಾನು ಖೋಖೋ ಆಡಿಕೊಂಡು ಅದನ್ನು ಎಲ್ಲ ಸ್ಕೂಲಲ್ಲೆಲ್ಲ ಎಲ್ಲ ಫ್ರೆಂಡ್ಸ್ಗಳೆಲ್ಲ ಕಿತ್ತಾಡಿಕೊಂಡು ಫುಲ್ಲು ಆಟ ಆಡಿಕೊಂಡು ಅದು ಮುಗಿತಾ ಇದ್ದಂತೆ ಕಾಲೇಜ್ ಹುಡುಗರ್ಗಳದ್ದು ಇವ್ರದ್ದು ಎಲ್ಲ ಮುಗೀತಾ ಇದ್ದಂತೆ ಮುಗಿಸ್ಕೊಂಡು ಬರ್ತೀವಿ